ನಮ್ಮ ದೇಶದಲ್ಲಿ ತುಂಬ ಇಷ್ಟ ಪಡುವ ಆಟ ಅಂದರೆ ಅದು ಕ್ರಿಕೆಟ್ ಅಂತ ಹೇಳ್ತೀನಿ ಯಾಕೆಂದರೆ ಇದು ತುಂಬ ಫೇಮಸ್ ಕೂಡ ಇದು ತುಂಬ ಮಕ್ಳುಗಳು ಇಷ್ಟಪಡ್ತಾರೆ ಯುವಕರು ಇಷ್ಟಪಡ್ತಾರೆ ಅಂಕಲ್ಗಳು ವಯಸ್ಸಾದವರು ಮತ್ತು ಈ ಲೇಡೀಸು ಇಂಥೋರೆಲ್ಲಾ ಕೂಡ ನೋಡ್ತಾರೆ ಕ್ರಿಕೆಟನ್ನ ಪ್ಲಸ್ ಇವಾಗ ಜೆಂಟ್ಸ್ ಅಷ್ಟೇ ಅಲ್ದಲೇ ಈಗ ವುಮೆನ್ಸ್ ಕಪ್ ಕೂಡ ನಡಿತಿದೆ ವರ್ಲ್ಡ್ ಕಪ್ ದಲ್ಲಿ ಆಟಾಡೋದು ಚಾನ್ಸಿದೆ ಈ ರೀತಿ ಇರ್ಬೇಕಾದ್ರೆ ಎಲ್ಲ ಯುವಕರು ಕೂಡ ಕ್ರಿಕೆಟನ್ನ ಇಷ್ಟಪಡ್ತಾರೆ ನನಗೆ ಕ್ರಿಕೆಟ್ ಪಟುಲಿ ಒಬ್ಬರು ಇಷ್ಟ ಮತ್ತು ಆ ಸಾಧನೆ ಮಾಡಿರೋರು ನೋಡಿರೋರು ಅಂದರೆ ಸಿರಾಜ್ ಮಹಮ್ಮದ್ ಸಿರಾಜ್ ಅಂತ ಇವರು ಹೈದ್ರಾಬಾದ ಬಾದಲ್ಲಿರುವ ಒಬ್ಬ ವ್ಯಕ್ತಿ ಚಿಕ್ಕ ವಯಸ್ಸಿನಿಂದ ಕ್ರಿಕೆಟನ್ನ ಆಡ್ಕೊಂಡು ಬೆಳೆದು ಅವ್ರ ಅಪ್ಪ ತುಂಬ ಕಷ್ಟದಿಂದ ಅವರನ್ನ ಸಾಕಿರೋದು ಒಬ್ಬ ಆಟೋ ಡ್ರೈವರ್ ಮಗ ಈ ಇಂಥ ವ್ಯಕ್ತಿ ಎಷ್ಟು ಕಷ್ಟಪಟ್ಟು ಬೆಳೆದರು ಅಂದರೆ ಇಡೀ ಪ್ರಪಂಚವೇ ತಿರುಗಿ ನೋಡದಂತೆ ಮಾಡಿದರು ಹೆಂಗೆ ಇವರು ಇಷ್ಟು ಕಷ್ಟಪಟ್ಟರು ಅಂದರೆ ಇವರು ಸ್ಟಾ ಕ್ರಿಕೆಟ್ ಆಡಲು ದುಡ್ಡು ಇಲಿದಾಗ ಅವ್ರ ಅಪ್ಪ ಕಷ್ಟಪಟ್ಟು ಅವ್ರ ಅಂಕಲ್ಲು ಇಂಥೋರೆಲ್ಲಾ ಸಹಾಯ ಮಾಡಿ ಬ್ಯಾಟು ಬಾಲು ಎಲ್ಲ ಕೊಡಿಸಿ ಪ್ರಾ ಕ್ರಿಕೆಟ್ ಕೋಚಿಂಗಿಗೆ ಕಳಿಸ್ತಿದ್ರು ಆನಂತರ ತುಂಬ ಕಷ್ಟಪಟ್ಟು ಸ್ಕೂಲ್ ಟೀಮ್ಗೆಲ್ಲ ಆಡಿ ಆಮೇಲೆ ಸ್ಟೇಟ್ಗೆ ಎಲ್ಲ ಆಡೋಕ್ಕೆ ಪ್ರಯತ್ನ ಪಡೋಕ್ಕಿಂತ ಮುಂಚೆ ಅವರು ಫಿಫ್ತ್ ಡಿವಿಷನ್ಗೆಲ್ಲ ಸೆಲೆಕ್ಟ್ ಆಗಿ ಆನಂತರ ಫೋರ್ಥ್ ಡಿವಿಷನು ಥರ್ಡ್ ಡಿವಿಷನು ಸೆಕೆಂಡ್ ಡಿವಿಷನು ಈ ರೀತಿ ಅವ್ರು ಆಡ್ಕೊಂಡು ಬೆಳೆದು ಕೊನೆಗೆ ಅವರು ಐ ಪಿ ಎಲಲ್ಲಿ ಸೆಲೆಕ್ಟ್ ಆಗ್ತಾರೆ ಆನಂತರ ಅವರು ಆರ್ ಸಿ ಬಿ ಟೀಮ್ಗೆ ತುಂಬ ಕಷ್ಟಪಟ್ಟು ಆಡ್ತಾರೆ ಆ ಆ ಸ್ಟಾರ್ಟಿಂಗ್ ಸಮಯದಲ್ಲಿ ಅವ್ರಿಗೆ ಸಕ್ಸಸ್ ಅನ್ನೋದು ಕಂಡು ಬಂದಿರೋಲ್ಲ ಅಂದ್ರೂ ಅವರು ಶ್ರಮ ಶ್ರಮವಹಿಸಿ ಯಾವುದೇ ಕಾರಣಕ್ಕೂ ಡಿಸ್ಟ್ರಾಕ್ಟ್ ಆಗ್ದಲೇ ತುಂಬ ಚೆನ್ನಾಗಿ ಪ್ರೆಶ್ ಅವರು ಪ್ರದರ್ಶಿಸಿ ಆನಂತರ ಅವರು ಇಂಡಿಯನ್ ಟೀಮ್ಗೆ ಸೆಲೆಕ್ಟ್ ಆಗ್ತಾರೆ ಅಲ್ಲಿ ತುಂಬ ಚೆನ್ನಾಗಿ ಆಡ್ತಾರೆ ಟೆಸ್ಟ್ ಮ್ಯಾಚಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ಕೂಡ ಗೆಲ್ತಾರೆ ಮತ್ತು ಈ ರಿಸೆಂಟಾಗಿ ಇವತ್ತು ನಡೆದ ಶ್ರೀಲಂಕಾ ತಂಡದ ಮೇಲೂ ಕೂಡ ಆರು ವಿಕೆಟನ್ನು ತೊಗೊಂಡರು ಕೇವಲ ಹದಿನಾರು ಎಸೆತದಲ್ಲಿ ನಾಲ್ಕು ರನ್ ಕೊಟ್ಟು ಐದು ವಿಕೆಟನ್ನು ತೆಗೆದುಕೊಂಡರು ಮತ್ತು ಟೋಟಲ್ ಏಳು ಓವರಲ್ಲಿ ಇಪ್ಪತ್ತೊಂದು ರನ್ನನ್ನು ಹೊಡೆಸ್ಕೊಂಡು ಆರು ವಿಕೆಟನ್ನು ತೆಗೆದ್ರು ಶ್ರೀಲಂಕಾ ಟೀಮನ್ನ ಐವತ್ತೊಂದು ರನ್ನಿಗೆ ಆಲ್ ಔಟ್ ಮಾಡೋಲಿ ನಮ್ಮ ಭಾರತ ತಂಡ ಯಶಸ್ವಿಯಾಯಿತು ಇದಕ್ಕೆ ಮುಖ್ಯ ಕಾರಣ ಎಂದರೆ ಸಿರಾಜ್ ಮೊಹಮ್ಮದ್ ಸಿರಾಜ್ ಎಂದು ಕರಿತೀವಿ ಈ ಈ ರೀತಿ ಕಷ್ಟಪಟ್ಟು ಈ ಈ ಲೆವೆಲ್ಲಿಗೆ ಇವರು ಬೆಳೆದಿದ್ದಾರೆ ಇದನ್ನು ನೋಡಲು ನನಗೆ ತುಂಬ ಖುಷಿಯಾಗ್ತಿದೆ ಮತ್ತು ಇವರ ಬೆಳೆದ ರೀತಿ ಬೇರೆ ಆಟಗಾರರಿಗೆ ಇದು ಒಂದು ಮೋಟಿವೇಷನ್ ಕೂಡ ಇದು ಒಂದು ದಾರಿಯೂ ಕೂಡ ಅವರಿಗೆ ಇದು ಎಕ್ಸಾಂಪಲು ಈ ಇವರು ಎಷ್ಟು ಕಷ್ಟಪಟ್ಟು ಇವಾಗ ಮ್ಯಾನ್ ಆಫ್ ದಿ ಮ್ಯಾಚ್ ಟ್ರೋಫಿಯೆಲ್ಲ ತೊಗೊಂಡಿರೋದು ನೋಡಿ ನನಗೆ ತುಂಬ ಖುಷಿಯಾಯಿತು ಇವರು ಎಂಥೆಂಥ ಪ್ಲೇಯರ್ಸ್ಗಳ್ನೂ ಔಟ್ ಮಾಡಿದ್ದಾರೆ ಬೌಲಿಂಗ್ನ ಈ ಮೂಲಕ ಮತ್ತು ಇವರು ಬೆಳೆದ ರೀತಿ ಇವರು ಎಷ್ಟು ಕಷ್ಟಪಟ್ಟು ಆರ್ ಸಿ ಬಿಗೆ ಸೆಲೆಕ್ಟ್ ಆಗಿ ಅಲ್ಲಿ ಅಷ್ಟೊಂದು ಸಕ್ಸಸ್ ಆಗಿ ಪಡೀಲಿಲ್ಲ ಆನಂತರ ವಿರಾಟ್ ಕೊಹ್ಲಿ ಇವರಂಥ ಕ್ಯಾಪ್ಟನ್ ಕೆಳಗೆ ಅವರು ಆಡಿ ಆಮೇಲೆ ಸಕ್ಸಸನ್ನು ಕಂಡು ಕಂಡ್ಕೊಳ್ತಾರೆ ಆನಂತರ ಭಾರತ ಟೀಮ್ಗೆ ಆಡ್ತಾರೆ ಇವತ್ತು ಶ್ರೀಲಂಕಾ ಮೇಲೆ ಗೆಲ್ಲಲು ಮುಖ್ಯ ಪಾತ್ರಧಾರಿ ಮಹಮ್ಮದ್ ಸಿರಾಜ್ ಈ ರೀತಿ ಇವರು ಬೆಳೆದ ರೀತಿ ನನಗೆ ತುಂಬ ಇಷ್ಟ ಪಡು ಇಷ್ಟ ಮತ್ತು ಇದು ಒಂದು ಪ್ರತಿ ಮನ್ಷನ್ಗೂ ಇದೊಂದು ಚಲಿಸಲು ಮತ್ತು ಛಲ ಇರೋಕ್ಕೆ ಇದೊಂದು ದಾರಿದೀಪವಾಗಿ ಸಿರಾಜ್ ಕಾಣಿಸ್ಕೊಳ್ತಾರೆ